ಕೆನರಾ ಬ್ಯಾಂಕ್ ಮ್ಯಾನೇಜರಾ ಸರ್ ಇದು ಹಾಂ ಸರ್ ನಾನು ಬೆಂಗ್ಳೂರಿಂದ ಕಾಲ್ ಮಾಡ್ತ ಇದ್ದೀನಿ ನನಗೊಂದು ಕಾರ್ ತಗೊಬೇಕು ಅಂತಿದೆ ಸರ್ ನಂಗೆ ಹೈಫೈ ಕಾರ್ ತೊಗೊಬೇಕು ಅಂತಿದೆ ಅದಕ್ಕೆ ನಿಮ್ಮ ಬ್ಯಾಂಕಿಂದ ಫೈನಾನ್ಸ್ ಮಾಡ್ಬೋದಾ ಸರ್ ಅದಕ್ಕೆ ಹಾಂ ಹಾಂ ನಾನು ಬಿಸ್ನೆಸ್ಮ್ಯಾನ್ ಸರ್ ನಾನು ನನಗೆ ಹ್ಞೂ ಹಾಂ ಕರ್ಸಿದೀವಿ ಸರ್

ನಮಗೊಂದೊಂದು ಹೈಫೈ ಕಾರ್ ತೊಗೊಳೋದು ಮನೇಲ್ಲಿ ತುಂಬ ಫೋರ್ಸ್ ಮಾಡ್ತಿದ್ದಾರೆ ನಂಗೆ ಆಲ್ರೆಡಿ ಒಂದು ಕಾರ್ ಇದೆ ಸರ್ ನಂದು ನ ಹಾಂ ನಾವು ನಾ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಸರ್ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಹಾಂ ಜಾಸ್ತಿ ಇದೆ ಮೂರು ಮೂರಕ್ಕಿಂತ ಜಾಸ್ತಿಯೇ ಇದೆ ಸರ್ ನಮ್ಮದು ಹೋಲ್ಸೇಲ್ ಮತ್ತು ರೀಟೇಲ್ ಎಲ್ಲ ಇದೆ ಸರ ಹಾಂ ಹೇಳಿ ಸರ್ ಹಾಂ ನಾನು ಫಾಶ್ ಕಾರು ನಾ ಇನ್ನೂ ಷೋರೂಮಲ್ಲಿ ಕೇಳಿಲ್ಲ ಸರ್ ನಮ್ಮ ಮನೇಲ್ಲಿ ತುಂಬ ಫೋರ್ಸ್ ಮಾಡ್ತ ಇದಾರೆ ಏನೂ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಸರ್ ನಮ್ಮ ಮನೇವ್ರ ಹೆಸ್ರಲ್ಲಿ ಮನೇಲ್ಲಿ ನಮ್ಮ ಮನೇಲ್ಲಿ ಹೇಳ್ತರೆ ಸರ್ ಕೇಳಿ ಸರ್ ಇಲ್ಲಿ ಮನೇಲ್ಲಿ ಹದಿನೈದು ಲಕ್ಷ ಮೇಲೆ ಕಾರ್ ತಗೊಬೇಕು ಅಂತ ಫೋರ್ಸ್ ಮಾಡ್ತಿದಾರೆ ಸರ್ ನನ್ನ ಹತ್ರ ನನ್ನ ನನ್ನ ಹತ್ರ ಒಂದು ಆಲ್ಟೋ ಇದೆ ಸರ್ ಆಲ್ರೆಡಿ ಆಲ್ಟೋ ಒಂದು ಇದೆ ಒಂದು ಏಟ್ ಹಂಡ್ರೆಡ್ ಇದೆ ಅದು ಕಾರ್ಗಳ್ ಮನೆಲೆಲ್ಲ ಹೆಸಿಟೇಷನ್ ಮಾಡ್ತಾರೆ ಅದ್ಯಾರೋ ಮಕ್ಕಳು ಮಕ್ಕಳು ಓಡ್ಸ್ತಾರೆ ಸರ್ ಮಕ್ಳು ಇದಾರೆ ನನಗೆ ಮಕ್ಕಳು ಕಾಲೇಜಿಗೆ ಹೋಗ್ತರೆ ಒಂದು ಕಾರ್ ಮಗ ತಗೊಂಡು ಹೋಗ್ತಾನೆ ಒಂದು ಮನೆ ಹಾಂ ಹೊಸ ಕಾರ್ ತಗೊಬೇಕು ಸರ್ ನಾನು ಹ್ಞೂ ಹಾಂ ಹೇಳಿ ಸರ್ ಹಾಂ ಇರಲಿ ಸರ್ ತೊಂದರೆ ಇಲ್ಲ ಪರ್ ಮಂತಾ ಸರ್ ಫಸ್ಟು ಡೌನ್ ಪೇಮೆಂಟು ಹಾಂ ಹಾಂ ಹಾಂ ಸರಿ ಹಾಂ ಓಕೆ ಓಕೆ ಓ ಇನಿಷಿ ಇನಿಷಿಯಲ್ ಅಮೌಂಟ್ ಇನಿಷಿಯಲ್ ಅಮೌಂಟನ್ನ ಇದು ಮಾಡ್ಬೇಕು ಅಲ್ಲಿ ಹಾಂ ಓಕೆ ಹಾಂ ಓಕೆ ಸರ್ ಅದು ಮಾಡ್ಬೋದು ಸರ್ ಹಾಂ ಓಕೆ ಸರ್

ನಾನು ಆ್ಯಕ್ಚುವಲಿ ಅದ್ನ ನಾನು ಮೂರು ಮೂರು ನಾಲ್ಕು ವರ್ಷ್ದೊಳಗೆ ಮುಗಿತೀನಿ ಮುಗ್ಸ್ತೀನಿ ಸರ್ ಅದು ಇರಲಿ ಒಂದು ಆರು ಅಲ್ಲ ಆರು ವರ್ಷ ಕೊಡಿ ಸರ್ ಹಾಗಲ್ಲ ನೀವು ಕೋಡೋದು ಆರು ವರ್ಷ ಕೊಡಿ ನಾನು ಆದಷ್ಟ್ ಬೇಗ ಮುಗಿಸ್ತಿನ್ ಸರ್ ನನಗೆ ಏ ಕಟ್ಬೋದು ಸರ್ ಅದು ಆರು ಸಾವಿರ ರೂಪಾಯಿ ಕಟ್ಬೋದು ಸರ್ ಅದೇನಿಲ್ಲ ಏನೂ ತೊಂದರೆ ಇಲ್ಲ ಓಕೆ ಸರ್

ಹಾಂ ಓಕೆ ಸರ್ ಏ ಕಟ್ತೀವಿ ಸರ್ ನನಗೆ ಸರ್ ಆ್ಯಕ್ಚುವಲಿ ನಾನು ಕ್ಯಾಶ್ ಕೊಟ್ಟೇ ತೊಗೊಬೇಕು ಅಂತಿದ್ದೆ ಸರ್ ಆದರೆ ನಾನು ಬಿಸ್ನೆಸ್ಸಿಗೆ ಸ್ವಲ್ಪ ದುಡ್ಡು ಹಾಕ್ಬುಟ್ಟೆ ಹಾಗಾಗಿ ಸ್ವಲ್ಪ ಇಲ್ಲ ಅಂದರೆ ಕ್ಯಾಶ್ ಕೊಟ್ಟೇ ತೊಗೊಬೇಕು ಅಂತ ಐಡಿಯಾ ಮಾಡ್ತಿದ್ದೆ ಹಾಂ ಹಾಂ ಓಕೆ ಸರ್ ಹಾಂ ಓಕೆ ಹಾಂ ಓಕೆ ಸರ್ ಹಾಂ ಏನೇನು ತರ್ಬೇಕು ಸರ್ ನಾನು ಅದು ಹಾಂ ಹಾಂ ಓಕೆ

ಇದೆ ಸರ್ ನಾ ಟೆನ್ ಇಯರ್ಸಿಂದ ನಿಮ್ಮ ಕಸ್ಟಮರ್ ಸಾರು ಹಾಂ ಓಕೆ

ಓಕೆ ಸರ್ ಓಕೆ ಸರ್ ಓಕೆ ಅದ್ಕೆ ಜಾಮೀನು ಏನುಂಟು ಸರ್ ಜಾಮೀನು ಏನು ಬೇಕಾ ಸರ್ ಅದಕ್ಕೆ ಅದೇ ಓಕೆ ಓ ರೆಕಾರ್ಡ್ಸ್ ನಿಮ್ಮ ಹತ್ರ ಇದೆಯಾ ಸರ್ ಹಾಂ

ಹಾಂ ಸರಿ ಸರ ಹಾಂ ಸರ್ ಮಾರೋ ಅದಿಲ್ಲ ಸರ್ ಹಾಗೇನ್ ಇಲ್ಲ ನಮಗ್ ಓಡಾಡಲಿಕ್ಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ಓಕೆ ಸರ್ ಓಕೆ ಸರ್

ಓಕೆ ಸರ್ ಓಕೆ ಓಕೆ ಸರ್ ನೀವು ಸರ್ ನಾನು ನಾಳೆ ಬಂದರೆ ಆಗುತ್ತಾ ನಾಳೆ ಕೊಟೇಷನ್ ಸಿಕ್ಕಿತು ಸರ್ ನಮ್ಮ ಅದೇ ಅದೇ ಫ್ರೆಂಡೇ ಇದಾರೆ ಸರ್ ಅಲ್ಲಿ ಷೋರೂಮಲ್ಲಿ ಕೊಟೇಷನ್ ಬೇಕಾಗಿ ಕೊಟೇಷನ್ ಇವಾಗ ಈಗಲೇ ಕೊಡ್ತಿ ಫ್ರೆಂಡ್ ಈಗ ಅದೇ ಈಗಲೇ ಕೊಡ್ತೀನಿ ಅಂತ ಹೇಳಿದಾರ್ ಸರ್ ಹಾಂ ಬ್ಯಾಂಕಿಗೆ ನಾಳೆ ಬರಲಾ ಸರ್ ಹಾಗಾರ್ ಸರಿ ಸರ್ ನಾಳೆಗೆ ನಿಮ್ಮ ಹತ್ರಕ್ ಬಂದು ಮಾತಾಡ್ಲಾ ಸರ್ ಓಕೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಹಾಂ ಓಕೆ ಸರ್ ಓಕೆ ಸರ್ ಮಚ್ ಒಬ್ಲೈಜ್ಡು ಸರ್ ಓಕೆ